ಹಾಂ ಹೇಳಿ ಹೌದಾ ಮ್ಯಾಮ್ ಅವೈಲಬಿಲಿಟಿ ಇದೆ ಹೇಳಿ ಏನೇನು ಬೇಕಾಗಿತ್ತು ಎಲ್ಲೆಲ್ಲಿ ಹೋಗಬೇಕಾಗಿತ್ತು ಹ್ಞೂ ಹ್ಞೂ ಯಾವ್ಯಾವ ಪ್ಲೇಸಸ್ ಯಾವ್ಯಾವ ಪ್ಲೇಸ್ ಮ್ಯಾಮ್

ಹೌದು ರೀ ಮ್ಯಾಮ್ ಯಾವ ಥರ ವೆಯ್ಕಲ್ ಬೇಕಾಗಿತ್ತು

ಹಾಂ ಮ್ಯಾಮ್ ಆಗುತ್ತೆ ಅಂದರೆ ನಿಮಗೆ ಯಾವ ಥರ ಫೆಸಿಲಿಟಿಸು ಅಥ್ವಾ ಕಾರಾ ಇಲ್ಲ ಸ್ಕೂಟಿನಾ ಸ್ಕೂಟರಾ ಈ ಥರ ಹೌದಾ ಅಂದರೆ ಹಾಂ ಮ್ಯಾಮ್ ನಿಮ್ಗೆ ಏ ಸಿ ಬೇಕಂದರೆ ಏ ಸಿ ಕಾರ್ ಹೌದು ಮ್ಯಾಮ್ ಕೊಟ್ಟಿರ್ತಾರೆ ಅಂದರೆ ಡೈಲಿ ಎಷ್ಟು ಹವರ್ ಹೋಗುತ್ತೋ ಅದ್ರ ಮೇಲೆ ಚಾರ್ಜ್ ಬೀಳುತ್ತೆ ಮ್ಯಾಮ್ ಹೌದು ಮ್ಯಾಮ್ ಕರ್ಕೊ ಹೋಗ್ತೀವಿ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲವಾ ಅಷ್ಟರಲ್ಲಿ ಎಷ್ಟು ಪ್ಲೇಸ್ ಸುತ್ತಾಡ್ಬೋದು ಅನ್ಕೊಂಡಿದ್ದೀರ ಹೌದು ಮ್ಯಾಮ್ ಅಂದರೆ ಆ ಕಡೆ ಅಂದರೆ ಆ ಕಡೆನೇ ಹೋಗ್ಬೋದು ಮತ್ತು ಈ ಕಡೆ ಕೆ ಆರ್ ಎಸ್ ಡ್ಯಾಮು ಬಲಮುರಿ ಎಡಮುರಿಗೆಲ್ಲ ಬಂದರೆ ಇನ್ನೂ ಟೈಮ್ ಬೇಕಾಗುತ್ತೆ ಮ್ಯಾಮ್ ಹೌದಾ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಅಂದರೆ ನಿಮಗೆ ಯಾವ ಥರ ಇರಬೇಕು ರೇಂಜ್ ಯಾವ ಥರದ್ರಲ್ಲಿ ನೋಡ್ತಾಯಿದ್ದೀರ ರೇಂಜ್ ರೇಂಜ್ ಅಂದರೆ ನಿಮಗೆ ಫೆಸಿಲಿಟಿಸು ಹಾಂ ಅಮೌಂಟು ಮ್ಯಾಮ್ ನಿಮಗೆ ನಾನು ಅದನ್ನೆಲ್ಲ ನೋಡ್ಬಿಟ್ಟು ವಾಟ್ಸಪಲ್ಲಿ ಸೆಂಡ್ ಮಾಡ್ತೀನಿ ಇದು ಎಷ್ಟು ಮೆಂಬರ್ ಬರ್ತಾಯಿದೀರ ಮ್ಯಾಮ್ ಓಕೆ ಮ್ಯಾಮ್ ಸರಿ ಓಕೆ ಓಕೆ ಮ್ಯಾಮ್ ಎಷ್ಟನೇ ತಾರೀಕು ಬರ್ತೀರ ಮ್ಯಾಮ್ ಓಕೆ ಮ್ಯಾಮ್ ಮಾಡಿ ಕಳಿಸ್ತೀನಿ ಬನ್ನಿ ಹೌದು ಮ್ಯಾಮ್ ನಿಲ್ಲಿಸ್ತೀವಿ ಹೌದು ಮ್ಯಾಮ್ ನಿಲ್ಸ್ತಿವಿ ನಿಲ್ಸಿ ಓಕೆ ಮ್ಯಾಮ್ ಹೌದು ಮ್ಯಾಮ್ ಇದೆಲ್ಲ ಹಾಂ ಹೌದು ಮ್ಯಾಮ್ ಮಾಡಿಕೊಡ್ತೀವಿ ಇದೆ ಈ ಥರ ಫೆಸಿಲಿಟಿ ಮಾಡಿಕೊಡ್ತೀವಿ ಬನ್ನಿ ಮೇಡಮ್ ಓಕೆ ಮ್ಯಾಮ್ ಧನ್ಯವಾದಗಳು

ಓಕೆ ಮ್ಯಾಮ್ ಚೆನ್ನಾಗೆ ಇರುತ್ತೆ ಬನ್ನಿ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು